ನಮ್ಮ ಕೋಲಾರ ಜಿಲ್ಲೆಯ ಸ್ಥಳೀಯ ಆಡಳಿತ ಹಾಗೂ ಮತ್ತು ರಾಜಕೀಯ ಸಂರಚನೆ ಹೇಗಿದೆ ಎಂದರೆ ಹೇಗೆ ಹೇಗಿದೆ ಎಂದು ಹೇಳಿದರೆ ನೂರಕ್ಕೆ ಐವತ್ತರಷ್ಟು ಚೆನ್ನಾಗಿದೆ ಎಂದು ಹೇಳಿ ಇನ್ನೂ ಐವತ್ತರಷ್ಟು ನಮ್ಮ ರಾಜಕೀಯ ವ್ಯವಸ್ಥೆ ಹಾಳಾಗಿದೆ ಉದಾಹರಣೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಮ್ ಎಲ್ ಎ ನಂಜೇಗೌಡ ಇರಬಹುದು ಈ ಕಡೆ ಕೋಲಾರಿನ ಎಮ್ ಎಲ್ ಎ ಪುತ್ತೂರು ಮಂಜುನಾಥ್ ಎಮ್ ಪಿ ಬಂದು ಎಮ್ ಪಿ ಬಂದು ಮಂಚೆ ಮುನಿಸ್ವಾಮಿ ಮುನಿಸ್ವಾಮಿ ಇರ್ಬಹುದು ಹಲವಾರು ಚುನಾಯಿತ ಸದಸ್ಯರು ಇವತ್ತು ನಾವು ಕಾಣಬಹುದು ಎಮ್ ಎಲ್ ಎ ಎಮ್ ಪಿಗಳನ್ನು ಇವರು ಎಲೆಕ್ಷನ್ ಹಾಗೂ ಮುನ್ನ ಪ್ರತಿಯೊಂದು ಜನಸಾಮಾನ್ಯರ ಬಳಿ ಬಂದು ವೋಟು ಕೇಳಿ ವೋಟು ಹಾಕಿಸಿಕೊಂಡು ಎಲೆಕ್ಷನ್ ಆದ ನಂತರ ಯಾವುದೇ ರೀತಿಯ ಕರೆಗಳನ್ನು ಮಾಡಿಕೊಳ್ಳದೆ ಜನಸಾಮಾನ್ಯರ ಸತಾಯಿಸುತ್ತಿದ್ದಾರೆ ಇನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಲವಾರು ರಸ್ತೆಗಳು ಹದಗೆಟ್ಟಿವೆ ಈ ಸರಿಯಾದ ಬೀದಿ ದೀಪಗಳ ವ್ಯವಸ್ಥೆ ಇಲ್ಲ ರಸ್ತೆಗಳು ಹದಗೆಟ್ಟಿನಿಂದ ವಾಹನಗಳ ಸಂಚಾಲನೆ ಓಡಾಡಲು ತುಂಬ ಕಷ್ಟಕರವಾಗಿದೆ ಇದರಿಂದ ಜನಸಾಮಾನ್ಯರು ಬೇಸತ್ತಿದ್ದಾರೆ ಬೇಸತ್ತಿದ್ದಾರೆ ಇದರಿಂದ ನಮ್ಮ ಜಿಲ್ಲೆ ಡೆವಲಪ್ಪಾಗದೇ ನಮ್ಮ ಭಾರತ ದೇಶದಲ್ಲಿ ಒಂದು ಹಿಂದುಳಿದ ಜಿಲ್ಲೆಯಾಗಿದೆ ಒಂದು ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸಬೇಕಾದರೆ ಆ ಜಿಲ್ಲೆಯಲ್ಲಿ ಬರುವ ಎಮ್ ಎಲ್ ಎಗಳು ಮತ್ತು ಎಮ್ ಪಿಗಳು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ರಸ್ತೆಗಳಿರ್ಬಹುದು ಒಳ ಚರಂಡಿ ವ್ಯವಸ್ಥೆ ಇರ್ಬಹುದು ಬೀದಿ ದೀಪಗಳಿರ್ಬಹುದು ಬಡ ಜನ ಬಡ ಜನರಿಗೆ ಮನೆ ಇಲ್ಲದವರಿಗೆ ಮನೆ ಹಾಕಿ ಕೊಡುವುದು ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಇಲ್ಲದಿದ್ದರೆ ಉದ್ಯೋಗ ದೊರಕಿಸಿ ಕೊಡುವುದು ಈ ಥರ ಪ್ರತಿಯೊಂದು ಎಮ್ ಎಲ್ ಎ ಎಮ್ ಪಿ ಮಾಡಿಕೊಂಡು ಬಂದರೆ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಹೋಬಳಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಪ್ರತಿಯೊಂದು ತಾಲ್ಲೂಕು ಮಟ್ಟವು ಅಭಿವೃದ್ಧಿ ಆಗುತ್ತಾ ಹೋಗುತ್ತದೆ ಅಭಿವೃದ್ಧಿ ಆದರೆ ಹಲವಾರು ಸ್ಪರ್ಧಿಗಳು ಹೈಯರ್ ಎಜುಕೇಷನ್ ಮಾಡಿಕೊಂಡು ಒಳ್ಳೆ ಒಳ್ಳೆ ಕಂಪ್ನಿಗಳಲ್ಲಿ ಕೆಲಸವನ್ನು ತೆಗೆದುಕೊಂಡರೆ ಆ ಕೆಲಸದಿಂದ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಹೆಸ್ರು ಬರುತ್ತದೆ ಆಮೇಲೆ ಎಮ್ ಎಲ್ ಎ ಎಮ್ ಪಿಗಳು ಪ್ರತಿನಿತ್ಯ ಪ್ರತಿದಿನ ಸರಿಯಾಗಿ ಕೆಲಸವನ್ನು ಮಾಡಿಕೊಂಡು ಹೋದರೆ ಮಾಡಿಕೊಂಡು ಹೋದರೆ ಆಡಳಿತದಲ್ಲಿ ಒಂದು ಹೆಸರನ್ನು ಮಾಡಿಕೊಂಡು ಮುಂದೆ ಸಿ ಎಮ್ ಆಗಬಹುದು ಇಲ್ಲ ಪಿ ಎಮ್ ಆಗಿ ಹಲವಾರು ಎಮ್ ಪ್ ಹಲವಾರು ವಿವಿಧ ರೀತಿಯ ತರಿಸಿಕೊಂಡರೆ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಒಳ್ಳೆ ಹೆಸ್ರು ಬರುತ್ತದೆ ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ